ಇಲ್ಲಿ ಹತ್ತಿರದ ಶಾಲೆಗಳಲ್ಲಿ ಮಕ್ಕಳನ್ನು ಸೇರಿಸಬೇಕಾದ್ರೆ ನಮ್ಮದು ಮೇನ್ ವಿಳಾಸ ಮತ್ತು ಮಕ್ಕಳ ಇದು ಇದು ಹುಟ್ಟಿದ ಜನ್ಮದ ಇದು ಜನ್ಮದ ಪತ್ರಿಕೆ ಅದೆಲ್ಲ ಬೇಕಾಗ್ತದೆ ಮತ್ತು ಆಧಾರ್ ಕಾರ್ಡ್ ಇದ್ದ ರೆಕಾರ್ಡು ಅದನ್ನೆಲ್ಲ ತೊ ಕೊಡಬೇಕಾಗ್ತದೆ ಮತ್ತು ಶುಲ್ಕ ಖಂಡಿತವಾಗಿಯೂ ಇರ್ತದೆ ಯಾಕೆಂದರೆ ಈಗ ಎಲ್ಲ ಒಳ್ಳೆ ಒಳ್ಳೆ ಶಾಲೆ ವಿದ್ಯಾಭ್ಯಾಸ ಎಲ್ಲ ಕೊಡಿಸಬೇಕಾದ್ರೆ ಒಳ್ಳೆ ಶುಲ್ಕವಿದ್ದ ಶಾಲೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವ ಶಾಲೆಗೆ ಸೇರಿಸ್ತಾರೆ ಶುಲ್ ಶುಲ್ಕ ಎಷ್ಟಿದ್ದರೂ ಪರ್ವಾಗಿಲ್ಲ ಸೇರಿಸ್ತಾರೆ ಮಕ್ಕಳನ್ನ ಹಾಗಾಗಿ ಶುಲ್ಕ ಜಾಸ್ತಿ ಇರ್ತದೆ ಉಚಿತವಾಗಿ ಅಂತೂ ಸರ್ಕಾರಿ ಶಾಲೆಗಳು ಮಾತ್ರ ಇರುದು ಹೀಗೆ ಬೇರೆ ಶಾಲೆಗಳು ಉಚಿತವಾಗಿರುದಿಲ್ಲ ಹಾಗಾಗಿ ಅಷ್ಟು ಶುಲ್ಕ ಭರಿಸ್ಬೇಕು ಶುಲ್ಕ ಜಾಸ್ತಿ ಒಂದು ಲಕ್ಷ ಹಾಗೆ ಎಲ್ಲ ಹೋಗ್ತದೆ ಆದರೆ ಕೆಲವು ಹಳ್ ಹಳ್ಳಿ ಒಳಗೆ ಸೈಡಿದ್ದರೆ ಸ್ವಲ್ಪ ಕಮ್ಮಿ ಇರ್ತದೆ ಅಂತ ಹೇಳ್ಬೋದು ಮತ್ತು ದಾಖಲೆಗಳೆಲ್ಲ ಬೇಕು ಬರ್ತ್ ಸರ್ಟಿಫಿಕೇಟ ಹುಟ್ಟಿದ ಪ್ರಮಾಣಪತ್ರ ಅದೆಲ್ಲ ಕೇಳ್ತಾರೆ ಎಲ್ಲ ವಿಳಾಸ ತಾಯಿ ತಂದೆ ಹೆಸರು ಎಲ್ಲ ಇದು ಎಲ್ಲ ರೆಕಾರ್ಡೆಲ್ಲ ತೆಗೊಂಡೇ ಅವರು ಸೇರಿಸಿಕೊಳ್ಳೋದು ಫೀಸ ಶುಲ್ಕ ಇದ್ದೇ ಇದೆ ಮತ್ತು ಉಚಿತ ಅಂತ ಇಲ್ಲ ಸರ್ಕಾರಿ ವ್ಯವಸ್ಥೆ ಹೊಂದಿದ್ದ ಶಾಲೆಗಳಲ್ಲಿ ಮಾತ್ರ ಉಚಿತವಾಗಿರ್ತದೆ ಅದೆಲ್ಲ